ನಮ್ಮ ಪ್ರದೇಶದಲ್ಲಿ ಸಮೀಪದಲ್ಲಿ ಸೋಮೇಶ್ವರ ದೇವಾಲಯ ಇದನ್ನು ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಮತ್ತೆ ಇದಿಕ್ಕೆ ಮುಂದಿನ ದ್ವಾರವನ್ನು ದೇವಾಲಯದ ಮುಂದೆ ದ್ವಾರ ಮಹಾದ್ವಾರ ಗೋಪುರವನ್ನು ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಸಿದರು ಮತ್ತೆ ಕಲ್ಯಾಣ ಮಂಟಪವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಇದಕ್ಕೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಮೈಸೂರಿನ ಮೂರು ತಲೆಮಾರುಗಳ ಆ ರಾಜಒಡೆಯರು ಇದಕ್ಕೆ ಪೂಜೆಯನ್ನು ಸಲ್ಲಿಸ್ತಾಯಿದ್ರು ಸೋಮೇಶ್ವರನ ದರ್ಶನವನ್ನು ಪಡ್ಕೊತಾಯಿದ್ರು ನಾ ಅದೇ ಹಾಗೆ ಅದೇ ರೀತಿ ಕೋಲಾರಮ್ಮ ದೇವಾಲಯ ಕೋಲಾರಮ್ಮ ದೇವಾಲಯವನ್ನು ಗಂಗರು ಸ್ಥಾಪನೆ ಮಾಡಿದ್ದರು ಚೋಳರ ಅರಸರು ಇದಕ್ಕೆ ಜೀರ್ಣೋದ್ದಾರವನ್ನು ಮಾಡಿದರು ಈ ದೇವ ಇದರಲ್ಲಿ ಹಲವಾರು ಶಾಸನಗಳು ಇವೆ ಇನ್ನು ದೇವಾಲಯಗಳು ಕೋಟೆಗಳು ಕೋಟೆಗಳು ಅಂತಂದರೆ ಹೈದ ಬೂದಿಕೋಟೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯಲ್ಲಿ ಹೈದರಾಲಿಯ ಕೋಟೆಗಳು ಹೈದರಾಲಿಯ ಕೋಟೆ ಎಂದೇ ಪ್ರಸಿದ್ದಿ ಪಡೆದಿದೆ ಇದನ್ನು ಹೈದರಾಲಿ ನಿರ್ಮಿಸಿದ್ದು ಇವನ ಒಂದು ಸಮಾಧಿಯು ಅಲ್ಲಿ ಇದೆ ಇನ್ನು ಹಾಂ ಇದೆ ಇವುಗಳಿಗೆ ಭೇಟಿ ನೀಡಿದ್ದೀನಿ ತುಂಬ ಅನುಭವ ಇದೆ ತುಂಬ ಚೆನ್ನಾಗಿದೆ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಕೋಲಾರ ಕೆರೆಯನ್ನು ಕೋಲಾರ ಕೆರೆಯನ್ನು ಗಂಗರು ಅಭಿವೃದ್ಧಿ ಪ ಅಂದರೆ ಅಭಿವೃದ್ಧಿ ಪಡಿಸಿದ್ದಾರೆ ಅನ್ನೋ ಒಂದು ನಂಬಿಕೆಯು ಇದೆ ನಮ್ಮ ಕಡೆ ತುಂಬ ಚೆನ್ನಾಗಿದೆ ಇನ್ನು ಆವನಿಯನ್ನು ಕಾಕ ಕಾಕತೀಯರ ಒಂದು ವಂಶಸ್ಥರು ಆಳಿದ್ದಾರೆ ಇಲ್ಲಿ ಸೋಮೇಶ್ವರ ದೇವಾಲಯವನ್ನು ಅವರು ನಿರ್ಮಿಸಿದ್ದಾರೆ ಎನ್ನುವ ಒಂದು ಪುರಾವೆಗಳು ಇವೆ ನಮ್ಮ ಕಡೆ ಕೋಟೆಗಳು ದೇವಾಲಯಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಐತಿಹಾಸಿಕ ಸ್ಥಳಗಳು ಇವುಗಳಿಗೆ ನಮ್ಮ ಸಮೀಪ ಇದೆ ಭೇಟಿ ನೀಡಿ ತುಂಬ ಚೆನ್ನಾಗಿದೆ